ನಾನು ಇತ್ತೀಚಿಗೆ ಒಂದು ರಿಲಾಯನ್ಸ್ ಮಾಲಲ್ಲಿ ಸೌಂಡ್ಬಾರ್ ತಗೊಂಡೆ ಸ್ಯಾಮ್ಸಂಗ್ದು ನಾನು ನಾನೆ ಎಣಿಸಿರಲಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಂತ ತಗೋ ಬಂದು ಮನೆಯಲ್ಲಿ ಸರೌಂಡಿಂಗ್ ಇಟ್ಟುಕೊಂಡು ಹಾಕಿದೆ ತುಂಬ ಚೆನ್ನಾಗಿ ಸೌಂಡ್ ಇಫೆಕ್ಟ್ಸ್ ಇದೆ ಮತ್ತೆ ಡಿ ಟಿ ಎಸ್ ಹಾಕ್ಬೌದು ಬಾಸಲ್ಲಿ ಇಟ್ಕೋಬೌದು ಎಲ್ಲ ಸರೌಂಡಿಂಗ್ ಸರೌಂಡಿಂಗ್ ಅಂತೂ ಸಖತ್ತಾಗಿರ್ತದೆ ಕೇಳಲಿಕ್ಕೆ ಮತ್ತೆ ನಾನು ಇಷ್ಟು ಚೀಪ್ ರೇಟಲ್ಲಿ ಇಷ್ಟು ಚೆನ್ನಾಗಿರೋ ಐಟಂ ಸಿಗುತ್ತಂತ ಅನ್ಕೊಂಡೇ ಇರಲಿಲ್ಲ ಅದು ಲ್ಯಾಪ್ಟಾಪ್ಗೂ ಕನೆಕ್ಟ್ ಮಾಡ್ಬೌದು ಟಿವಿಗೂ ಕನೆಕ್ಟ್ ಮಾಡ್ಬೌದು ಸಾಂಗ್ಸ್ ಅಂತು ಅಷ್ಟು ಚೆನ್ನಾಗಿ ಕೇಳ್ತದೆ ತುಂಬ ಮೆಲೋಡಿಯಸ್ ಆಗಿ ಯಾವ ಥರದ್ದು ಬೇಕಾದ್ರು ಇಟ್ಟುಕೊಂಡು ನಮ್ಮ ಮೂಡ್ ಹೇಗಿದೆ ಹಾಗೆ ಇಟ್ಟುಕೊಂಡು ಸಾಂಗ್ ಕೇಳ್ಬೌದು ಮತ್ತೆ ಸ್ಪೇಸೂ ಸ್ವಲ್ಪ ಕಡಿಮೆ ತಗೊಳ್ತದೆ ಏನಿಲ್ಲ ಒಂದು ಬಾರ್ ಬರತ್ತೆ ಒಂದು ವೂಫರ್ ಡಬ್ಬ ಇರತ್ತೆ ಅಷ್ಟೆ ಮತ್ತೇನೂ ಇಲ್ಲ ವೈರಿಂಗ್ ಸಹ ಏನೂ ಅಂಥ ದೊಡ್ಡ ಕೆಲಸ ಏನಿಲ್ಲ ಚಿಕ್ಕಮಕ್ಕಳು ಬೇಕಾದರೂ ಅದನ್ನು ಕನೆಕ್ಷನ್ ಮಾಡ್ಬೌದು ಲೆಂಥ್ ಹಾಗೆ ಬ್ಲೂಟೂತ್ದು ನೀವೊಂದು ಫಿಫ್ಟಿ ಮೀಟರಲ್ಲಿ ನಿಂತುಕೊಂಡರೂ ಬ್ಲೂಟೂತ್ ತಗೊಳುತ್ತೆ ಅದರದ್ದು ಲೆಂಥ್ ತುಂಬ ಚೆನ್ನಾಗಿದೆ ನನಗೆ ಖುಷಿ ಆಗಿದ್ದೇನೆಂದರೆ ಅದು ಸೌಂಡ್ ಕ್ಲಾರಿಟಿ ಸೌಂಡ್ ಕ್ಲಾರಿಟಿ ಅಂತು ತುಂಬ ಚೆನ್ನಾಗಿದೆ ಒಂದೊಂದು ಅವರು ಮ್ಯೂಸಿಕ್ ಅವರು ಬಿ ಜಿ ಎಮ್ ಏನು ಹಾಕ್ತಾರೆ ಅದರದ್ದು ಆ ಸೌಂಡ್ಸ್ ಅಷ್ಟು ಚೆನ್ನಾಗಿ ಕೇಳುತ್ತೆ ನಮ್ಮ ಸರೌಂಡಿಂಗ್ಸೇ ಯಾರೋ ಮ್ಯೂಸಿಕ್ ನುಡಿಸ್ತಾ ಇದ್ದಾರೆ ಅಂತ ಅನ್ನಿಸುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಅಂದ್ಕೊಂಡು ಇರಲಿಲ್ಲ ಇಷ್ಟು ಚೆನ್ನಾಗಿ ಸ್ಯಾಮ್ಸಂಗ್ ಸೌಂಡ್ಬಾರ್ ಬರುತ್ತೆ ಅಂತ ತುಂಬ ಚೆನ್ನಾಗಾಯಿತು ಮತ್ತು ಇನ್ನೊಂದು ಆಪ್ಷನ್ ಇದೆ ಅದರಲ್ಲಿ ಅದಕ್ಕೆ ಮೈಕ್ ಇದು ಮಾಡಿಕೊಂಡು ಕರವಕ್ಕೆ ಹಾಕಿ ಹಾಡೂ ಹೇಳ್ಬೌದು ಎಲ್ಲ ತುಂಬ ಚೆನ್ನಾಗಿರೋ ಫೆಸಿಲಿಟೀಸ್ ಇದೆ ಇನ್ನೊಂದು ಏನೆಂದರೆ ಬರಿ ಟಿ ವಿಯಲ್ಲಿ ನಾವು ಫಿಲ್ಮ್ ನೋಡೋದಕ್ಕಿಂತ ಈ ಸೌಂಡ್ಬಾರ್ಗೇನೆ ಕನೆಕ್ಟ್ ಮಾಡಿಕೊಂಡು ಕೇಳಿದರೆ ಆ ಮೂವಿದು ಅಥವಾ ಯಾವುದೇ ಪ್ರೋಗ್ರಾಮ್ ನೋಡ್ತಾ ಅದರದ್ದು ಇಫೆಕ್ಟ್ಸ್ ಅಷ್ಟು ಚೆನ್ನಾಗಿರತ್ತೆ ಮೊನ್ನೆ ನಾನು ಇಂಡಿಯಾ ಮ್ಯಾಚನ್ನು ಅದಕ್ಕೆ ಹಾಕ್ಕೊಂಡು ನೋಡಿದೆ ನಿಜವಾಗಿ ನಾನು ಗ್ರೌಂಡಲ್ಲೇ ಕೂತ್ಕೊಂಡು ಮ್ಯಾಚ್ ನೋಡ್ತಿದ್ದೀನೇನೋ ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ಹಾಗೆ ಮೊನ್ನೆ ನನಗೆ ಹಳೆಯ ಸ್ ಗೀತೆ ಅಂದರೆ ತುಂಬ ಇಷ್ಟ ನಾನು ರಾಜ್ಕುಮಾರ್ ಅವರದ್ದು ಹಾಡು ಹಾಕ್ಕೊಂಡು ಹಳೆಯ ಹಾಡುಗಳೆಲ್ಲ ಕೇಳಿದೆ ಅದು ನಿಜವಾಗಿ ಬೇರೆ ಇದರಲ್ಲಿ ಕೇಳ್ತಾ ಅದರದ್ದು ಅಷ್ಟು ಮೆಲೋಡಿ ನಮಗೆ ಗೊತ್ತಾಗಲ್ಲ ಇದರಲ್ಲಿ ಹಾಕ್ಕೊಂಡು ಕೇಳಿದರೆ ಅದರದ್ದೆಲ್ಲ ಸೌಂಡ್ ಇಫೆಕ್ಟ್ಸ್ ಮೊದಲಿನವರು ಆ್ಯಕ್ಚುಲಿ ಅವರು ನುಡಿಸ್ಕೊಂಡೇ ಅದನ್ನು ಮಾಡ್ತಿದ್ದರಲ್ಲ ಇವಾಗೆಲ್ಲ ಇನ್ಸ್ ಇದು ಕಂಪ್ಯೂಟರೈಸ್ಡ್ ಬರುತ್ತೆ ಆದ್ರಾವಾಗ ನುಡಿಸ್ತಾ ಇದ್ದರು ಅದರದ್ದು ಅಷ್ಟು ಕ್ವಾಲಿಟಿ ನಮಗೆ ಕೇಳ್ತಾ ಇರಲಿಲ್ಲ ಕಿವಿಗೆ ಇವಾಗೆಲ್ಲ ಸೌಂಡ್ಸಿದೆಲ್ಲ ತುಂಬ ಟೆಕ್ನಿಕಲಿ ಮುಂದುವರೆದಿದೆ ಆವಾಗ ಇರಲಿಲ್ಲಲ್ಲ ಲೈವ್ ಆಗಿ ರೆಕಾರ್ಡ್ ಮಾಡಿ ಮಾಡ್ತಿದ್ದರು ಆದರೆ ಇದು ನನಗಂತೂ ತುಂಬ ಖುಷಿ ಆಯಿತು ಅದರದ್ದು ಇಫೆಕ್ಟ್ಸ್ ಎಲ್ಲ ಕೇಳಿ ಈ ಥರದ್ದೊಂದು ಪ್ರಾಡಕ್ಟ್ ಸಿಕ್ಕಿದ್ದು ನನಗೆ ತುಂಬ ಖುಷಿ ಆಗಿದೆ